ಮೊಟ್ಟ ಮೊದ್ಲಿಗೆ ಹೇಳಬೇಕು ಅಂದರೆ ಹಸ ಹಸು ಕರುಗಳು ಅಂದರೆ ಯಾರಿಗೆ ಇಷ್ಟ ಇಲ್ಲ ಎಲ್ಲರಿಗು ಇಷ್ಟ ಇರುತ್ತೆ ಅದರಲ್ಲೂ ನಮ್ಮ ಫ್ಯಾಮಿಲಿ ಫುಲ್ ಹಸು ಕರುಗಳು ಫ್ಯಾಮಿಲಿಯೇ ಆದರೆ ನಮ್ಮನೆಯಲ್ಲಿಲ್ಲ ಅನ್ನೋದೆ ಬೇಜಾರು ಅಮ್ಮಮ್ಮ ಮನೆಯಲ್ಲಿ ಸಾಕಷ್ಟು ಹಸು ಕರುಗಳು ಇದ್ದಾವೆ ಏನಿಲ್ಲಾಂದರು ಒಂದು ಹನ್ನೆರಡರಿಂದ ಹದಿಮೂರು ಹಸು ಕರುಗಳು ಅಮ್ಮಮ್ಮ ತುಂಬ ಚೆನ್ನಾಗೇ ಸಾಕ್ತಾರೆ ಅವಕ್ಕೆ ಆಹಾರ ಇರ್ಬೋದು ನೀರಿರ್ಬೋದು ಎಲ್ಲವು ಚೆನ್ನಾಗೇ ಕೊಟ್ಟು ಸಾಕ್ತಾರೆ ನಮ್ಮ ಮಾಮ ಮನೆಯಲ್ಲು ಅಷ್ಟೇ ಅವರ ಮನೆಯಲ್ಲಿ ಒಂದು ಐದರಿಂದ ಆರು ಹಸು ಹಸು ಕರುಗಳಿದ್ದಾವೆ ಅವರು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಮ್ಮಮ್ಮ ಮತ್ತು ಅತ್ತೆ ಇಬ್ಬರು ಇರೋದು ಹಳ್ಳಿಯಲ್ಲಿ ಹಾಗಾಗಿ ಅಲ್ಲಿ ಆಕಳು ಹಸು ಕರುಗಳಿಗೆ ಫು ಜಾಸ್ತಿ ಒತ್ತು ಒತ್ತಡ ಇರುತ್ತೆ ಅದ್ರಿಂದಲೇ ಜೀವನ ಇರುತ್ತೆ ಅಲ್ಲವಾ ಹಾಗಾಗಿ ಅಷ್ಟೇ ಅವನ್ನು ಕೇರ್ ಮಾಡ್ತಾರೆ ನೋಡ್ಕೋತಾರೆ ಯಾಕೆಂದ್ರೆ ಹಳ್ಳಿಗಳಲ್ಲಿ ಹಸು ಕರುಗಳು ಆಹಾರ ಎಲ್ಲ ಅಲ್ಲೇ ಸಿಕ್ತಿರುತ್ತೆ ಆಮೇಲೆ ಅದರಿಂದ ಬರುವವು ಎಲ್ಲ ಗೊಬ್ಬರ ಎಲ್ಲವು ಕನ್ವರ್ಟ್ ಆಗುತ್ತೆ ಇಂಥದ್ದು ಬೇಡಾಗಿರೋದು ಅಂತ ಏನು ಇಲ್ಲ ಹಾಗಾಗಿ ಹಸು ಕರುಗಳನ್ನ ದೇವ್ರ ಥರಾಂತ ಪೂಜಿಸ್ತಾರೆ ಅಮ್ಮಮ್ಮ ವಯಸ್ಸಾದ್ರು ಕೂಡ ಇನ್ನು ಆಕಳು ಕರು ಈಗ್ಲು ಇದ್ದಾವೆ ಈಗ್ಲು ಚೆನ್ನಾಗಿ ನೋಡ್ಕೋತಾರೆ ನಾ ಬೇಜಾರಂದ್ರೆ ನಮ್ಮನೆಯಲ್ಲೆ ಇಲ್ಲ ಆದರೂ ಬೇಸಿಗೆ ರಜಕ್ಕೆ ಹೀಗೆ ಹೋಗಿರ್ತೀವಲ್ಲ ಆವಾಗ ನೋಡ್ದ್ರೆ ತುಂಬ ಖುಷಿ ಆಗುತ್ತೆ ಹಳ್ಳಿ ಹಸು ಕರುಗಳು ಚೆನ್ನಾಗಿರುತ್ತೆ ಆಟ ಆಡಲಿಕ್ಕೇ ಅವಕ್ಕೇನಾದ್ರು ತಿನ್ನಿಸ್ಲಿಕ್ಕೆ ಕುಡಿಸ್ಲಿಕ್ಕೆ ಚೆನ್ನಾಗಿರುತ್ತೆ ಅದರಲ್ಲೂ ಒಂದು ಕರುಗಳು ತುಂಬ ತುಂಬ ಚೆನ್ನಾಗಿರುತ್ತವೆ ನಮ್ಮ ಮಾಮನ ನಮ್ಮ ಮಾಮನ ಊರಲ್ಲಿ ಒಂದು ಘಟನೆ ನಡೀತು ರಾತ್ರಿಯೇ ಹಸು ಕರುಗಳಿಗೆ ಸೊಳ್ಳೆ ಕಚ್ಚಬಾರ್ದು ಅಂತ ಪರ್ದೆ ಹಾಕ್ತಾರೆ ಅದು ಹಾಕಿರುವಾಗ ಒಂದು ರಾತ್ರಿ ಯಾವುದೋ ಒಂದು ದೊಡ್ಡ ಕರು ಬೇರೆದವ್ರದ್ದು ದೊಡ್ಡ ಕರು ಬಿಚ್ಕೊಂಡು ಬಂದು ಸಣ್ಣ ಕರುಗೆ ಪರ್ದೆಗೆ ಹಾದು ಬಿಟ್ಟಿತ್ತು ಅದರಿಂದ ಪರ್ದೆ ಹರಿತು ಅಷ್ಟು ದುಡ್ಡು ಕೊಟ್ಟು ಪರ್ದೆ ತಂದಿರೋದು ಹೋಯಿತು ಅಂತ ಬೇಜಾರಿರಲಿಲ್ಲ ಮಾಮನಿಗೆ ಕರುಗೆ ಏನು ಆಗಲಿಲ್ಲಲ್ಲ ಅಂತ ಖುಷಿಪಟ್ರು ಅದೇ ಅವ್ರ ಕೇರಿಂಗ್ ಅಷ್ಟು ಹಾಗೇ ಹಸ ಹಸು ಕರುಗಳನ್ನು ತುಂಬ ಕೇರ್ ಮಾಡ್ತಿರ್ತಾರೆ ಸೊ ನಾನು ಹಸು ಕರುಗಳನ್ನು ಕೇರ್ ಮಾಡುವುದು ಹೇಗೆಂದ್ರೆ ದನ ಕರುಗಳಿಗೆ ಫಸ್ಟು ಇಷ್ಟವಾಗೋದು ಏನಂತಂದರೆ ಹಚ್ಚ ಹಸಿರು ಹುಲ್ಲು ಹಚ್ಚ ಹಸಿರು ಹುಲ್ಲು ಮೇವು ಇದ್ದರೆ ಅವಕ್ಕೆ ಸಂತೋಷ ಆಗುತ್ತಂತೆ ಹಸು ಫಸ್ಟು ಸುತ್ತ ಇರುವ ಪರಿಸರನ ಹಚ್ಚ ಹಸಿರಾಗೂ ಮಾಡ್ಕೋಬೇಕು ಅದರಲ್ಲಿ ಗಿಡ ಹೂವು ಬಳ್ಳಿ ಮೇವು ಸೊಪ್ಪು ಎಲ್ಲವು ಹಾಕಬೇಕು ಹಾಕಿ ಒಂದು ಹತ್ತಿರ ಹಸುಗಳು ಇನೊಂದು ಕರುಗಳು ಕರುಗಳನ್ನ ಕಟ್ಟೊ ಅವಶ್ಯಕತೆಯೆ ಇಲ್ಲ ಈಗ ತಾನೇ ಹುಟ್ಟಿರ್ತಾವ ಮುದ್ದು ಮುದ್ದಾಗಿ ಸ್ವತಂತ್ರವಾಗಿ ಬಿಟ್ಟುಬಿಡೋಣ ಅನ್ನೋ ಆಸೆ ಅವಕ್ಕೆ ನೀರು ಆಹಾರ ಎಲ್ಲವು ಕ್ಲೀನಾಗಿ ಶುದ್ಧವಾಗಿ ಇರಬೇಕು ಚಳಿ ಆಗ್ದಿರೋ ಹಾಗೆ ಬಿಸಿಲು ಆಗ್ದಿರೋ ಹಾಗೆ ನೋವಾಗ್ದಿರೋ ಹಾಗೆ ಕೇರ್ ಮಾಡೋ ಕರ್ತವ್ಯ ಸಾಕಿದವ್ರಿಗಿರತ್ತೆ ಹಾಗೇ ಸಾಕಬೇಕು ಅನ್ನೋದು ಬಹಳ ಇದೆ ಆದರೆ ಅಮ್ಮಮ್ಮ ಅತ್ತೆನ ನೋಡಿದಾಗ ಆ ಲೈಫೆ ಬೆಟ್ರ್ ಅನ್ಸುತ್ತೆ ಅಷ್ಟು ಮುದ್ದಾಗಿ ಸಾಕ್ತಾರೆ ಕರುಗಳನ್ನು ಅದರಲ್ಲು ಒಂದು ಕರುಗಳು ನಂಗೆ ತುಂಬ ಇಷ್ಟ ಇತ್ತು ಗಂಡು ಕರು ಅತ್ತೆ ಸಾಕಿರೋದು ಅದಕ್ಕೆ ನಾನು ತಮ್ಮ ಅಂತ ಹೆಸ್ರಿಟ್ಟಿದ್ದೆ ತಮ್ಮನ ಹೆಸ್ರಿಟ್ಟಿದ್ದೆ ರಾಜು ಅಂತ ಆದು ನಾನು ಕರ್ದ ತಕ್ಷಣ ಓಡಿ ಬರೋದು ತಿನ್ನು ಅಂದರೆ ತಿನ್ನೋದು ಬೇಡಂದರೆ ಬೇಡದು ನಾವು ಕೂತ್ರೆ ಕೂಡೋದು ಈ ಥರ ತುಂಬ ಅಟ್ಯಾಚ್ಮೆಂಟ್ ಇತ್ತು ಒನ್ ಸಸ ಒಂದೊಂದ್ಸತಿ ಅನ್ನಿಸ್ಬಿಡೋದು ತಮ್ಮ ಇದಕ್ಕಿರೋ ಅಷ್ಟು ನಿಯತ್ತು ತಮ್ಮನಿಗಿಲ್ಲಲ್ಲಾ ಅಂತ ಯಾಕೆಂದ್ರೆ ತಮ್ಮ ಅಷ್ಟು ನನಗೆ ಅಟ್ಯಾಚ್ಮೆಂಟ್ ಇರಲಿಲ್ಲ ಅದು ಅಟ್ಯಾಚ್ಮೆಂಟಿತ್ತು ಸೊ ಇವಾಗ ಆಲ್ರೆಡಿ ದೋಡ್ದಾಗಿ ಬಿಟ್ಟಿದೆ ಅನ್ನೋದೆ ಬೇಜಾರು ಚೆನ್ನಾಗಿತ್ತು ಹಸು ಕರು ತುಂಬ ತ್ಯಾಗ ಮಾಡತ್ತೆ ಮಾಡ್ತವೆ ಹಾಲು ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ಅಮ್ಮಮ್ಮನ ಮನೆಯಲ್ಲಂತೂ ಇದೇ ಸ್ವರ್ಗ ಯಾರಿಗೆ ಇಷ್ಟ ಇರಲ್ಲ ರೀ ಹಸು ಕರುಗಳು ತುಂಬ ಅಲ್ವಾ ನನುಗೂ ಹಾಗೆ ಇಷ್ಟ ನಮ್ಮ ಫ್ಯಾಮಿಲಿ ಅಂದ್ರೆ ಹಸು ಕರುಗಳಿಂದಲೇ ಬಂದಿರೋದು ಹ್ಞೂ ನಂಗಂದ್ರೆ ಸಕ್ಕತ್ತು ಇಷ್ಟ ಯಾವಾಗ ರಜೆ ಸಿಗುತ್ತೆ ಯಾವಾಗ ಹೋಗಬೇಕು ಊರಿಗೆ ಹಸು ಕರುಗಳು ಹೊಲ ಗದ್ದೆ ಮೇವು ಸಕ್ಕತಾಗಿರುತ್ತೆ ಯಾವಾಗ ನಾವು ಎಜುಕೇಷನಂತ ಪರ್ಪಸ್ ಬರ್ತ್ವಿ ಎಲ್ಲವು ಎಲ್ಲವೂ ದೂರ ಬಿಟ್ಬಿಟ್ಟು ಬಂದ್ಬಿಡ್ತಿವಲ್ವಾ ಅದೇ ಬೇಜಾರು ಅಮ್ಮಮ್ಮ ಅಮ್ಮಮ್ಮ ಎಷ್ಟು ಚೆನಾಗಿ ನೋಡ್ಕೋತಿದ್ರು ಅಂದರೆ ಹಸು ಕರ್ಗಳು ತುಂಬ ಇವಾಗ ವಯಸ್ಸಾಗಿದೆ ಕಾಲು ನೋವು ಬಿಡಿ ಅಂದ್ರೂ ಬಿಡುತ್ತಿಲ್ಲ ಇನ್ನು ನೋಡ್ಕೊತಾರೆ ಅವ್ರಷ್ಟು ಮಾಡುವಾಗ ನಾವು ಯಾಕೆ ಮಾಡಬಾರ್ದು ಅನಿಸುತ್ತೆ ಒಂದೊಂದ್ಸತಿ ಮೊದಲಾದ್ರೂ ಕರುಗಳು ಆಕಳು ಚೆನ್ನಾಗಿರುತ್ತೆ ಹಳ್ಳಿಯಲ್ಲಿ ಆಲ್ಮೋಸ್ಟ್ ಅವ್ನ ದೇವ್ರ ಥರ ಪೂಜಿಸ್ತಾರೆ ಪೂಜೆಯು ಮಾಡ್ತಾರೆ ಹಸು ಕರುಗಳಿಂದಲೇ ಮನೆ ನಡೀತಾ ಇರುತ್ತೆ ಹಾಗಾಗಿ ಹಸು ಕರುಗಳು ತುಂಬ ಮುಖ್ಯ ಆಗ್ತವೆ ಚೆನ್ನಾಗಿ ನೋಡ್ಕೋಬೇಕು ಆರೋಗ್ಯವಾಗಿ ಇರಿಸ್ಕೋಬೇಕು ಮತ್ತೇನು ಹೇಳೋದಂದ್ರೆ ಈಗಿನ ಕಾಲದಲ್ಲಿ ಹಸು ಕರುಗಳನ್ನು ಅಂದರೆ ಕೀಳಾಗಿ ನೋಡ್ತಿದ್ದಾರೆ ಹಾಗೆ ಮಾಡ್ಬಾರ್ದಲ್ವಾ ನಮ್ಮ ಬ್ಯಾ ನಮ್ಮ ಬ್ಯಾಕ್ ಫ್ಯಾಮಿಲೀಸ್ ಗ್ರ್ಯಾಂಡ್ ಮದರ್ ಗ್ರ್ಯಾಂಡ್ ಫಾದರ್ ಎಲ್ಲರು ಇದ್ರಿಂದಲೇ ಬಂದಿರುತ್ತೆ ಹಾಗಾಗಿ ನಾವು ಹಸು ಕರುಗಳನ್ನು ಪೂಜಿಸಬೇಕು ಅದನ್ನು ಬಿಟ್ಟು ಅವನ್ನ ಸಾಯಿಸೋದಾಗ್ಲಿ ಹಿಂಸೆ ಮಾಡೋದಾಗಲಿ ಮಾಡಬಾರ್ದು ಅದರಿಂದ ಒಳ್ಳೆಯದು ಆಗೋದಿಲ್ಲ ಪಾಪಚ್ಚಿ ಆಗಿರ್ತಾವಲ್ವಾ ಮುದ್ದಾಗಿ ನೋಡ್ಕೋಬೇಕು ಹಸು ಕರುಗಳಿಗೆ ತುಂಬ ನಿಯತ್ತಿರುತ್ತೆ ಮನುಷ್ಯರಿಗಿರಲ್ಲ ತುಂಬ ಕೇರ್ ಮಾಡಬೇಕು ನೋಡ್ಕೋಬೇಕು ನಾವು ಹೇಗೆ ನೋಡ್ಕೊತೀವೊ ಹಾಗೆ ಅವು ನಮಗೆ ಹಾಗೆ ಅವು ನಮಗೆ ವಾಪಸ್ಸು ಕೊಡ್ತಾ ಇರ್ತವೆ ನಾವು ಜಾಸ್ತಿ ಹುಲ್ಲು ಹಾಕಿ ಬೆಳ ಬೆಳಸಿದ್ರೆ ಅವು ಜಾಸ್ತಿ ಹಾಲು ಕೊಡ್ತವೆ ನಾವು ಅವ್ನ್ ಹೇಗೆ ಸ್ವಚ್ಛಾಗಿಡ್ತೀವೊ ಅಷ್ಟು ನಮಗೆ ಅವ್ರು ತುಂಬ ಹಚ್ಕೊತಾವೆ ಕರು ಹಸುವಾಗಿರ್ಬೋದು ಅವಕ್ಕೆ ಬಿಸಿಲು ಆಗದೇ ಇರೋ ಥರ ಶೆಡ್ ಹಾಕಸ್ಬೇಕು ಚಳಿ ಆಗದೇ ಇರೋ ಥರ ಬೆಂಕಿ ಹಚ್ಚಬೇಕು ಫ್ಯಾಕ್ಟ್ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಹಸು ಕರು ಒಂಥರ ಗೋಮಾತಾ ಅಂತಾರೆ ಪುಣ್ಯಕೋಟಿ ಕಥೆ ಕೇಳಿರ್ಬೋದಲ್ವಾ ಅಲ್ಲೇ ಗೊತ್ತಾಗುತ್ತೆ ಹಸು ಹಸು ಕರುಗಳಂದ್ರೆ ಏನು ಅಂತ ಚೆನ್ನಾಗಿ ನೋಡ್ಕೋಬೇಕು ನಾನು ಹಸು ಕರುಗಳಿದ್ದರೆ ಖಂಡಿತ ಚೆನ್ನಾಗಿ ನೋಡ್ಕೋತೀನಿ ಅದೇ ಅವಕ್ಕೆ ಏನು ತೊಂದರೆ ಬರೊದ್ರ ಬರದ ಹಾಗೆ ರೋಗ ರೋಗ ಆಗಿದ್ದರೆ ಹಸು ಕರುಗಳನ್ನು ಬಿಟ್ಟುಬಿಡ್ಬಾರ್ದು ವೈದ್ಯರು ಇರ್ತಾರೆ ಅದನ್ನು ಅದಕ್ಕಂತಲೇ ಬೇರೆ ಬೇರೆ ವೈದ್ಯರಿರ್ತಾರೆ ತೋರಿಸ್ಬೇಕು ತೋರಿಸ್ತಿನಿ ತೋರಿಸ್ಬೇಕು ಮತ್ತೆ ಮೊದಲಿನ ಥರ ಮಾಡಬೇಕು ಚೆನ್ನಾಗಿ ನೋಡ್ಕೋಬೇಕು ಟೈಮ್ ಟು ಟೈಮ ಮೇವು ಹುಲ್ಲು ನೀರು ಕೊಟ್ಟು ಕಾಪಾಡಬೇಕು ಹಸು ಕರುಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅವಕ್ಕೇನು ಇಲ್ಲ ಮುಖ್ಯವಾಗಿ ಏನು ಬೇಕು ಅಂದರೆ ಹಚ್ಚ ಹಸಿರಾದ ಪರಿಸರ ಹುಲ್ಲು ಇದ್ದರೆ ಅವ್ಕೆ ಮನಸ್ಸಿಗೆ ಸಂತೋಷ ಆಗಿಬಿಡತ್ತಂತೆ ನಾವು ಯಾಕೆ ನೋಡ್ಕೋಬಾರ್ದು ಅಂತ ನನ್ನ ಕಡೆ ಹಸು ಇದ್ದರೆ ಖಂಡಿತ ನೋಡ್ಕೋತಿದ್ದೆ ಆದರೆ ಅಮ್ಮಮ್ಮನ ಕಡೆ ಇದ್ದಾವೆ ಅಲ್ಲಿ ಹೋದಾಗ ಅಷ್ಟೇ ಎಂಜಾಯ್ ಮಾಡ್ಕೊಂಡು ನೋಡ್ಕೋತೀನಿ ಹಸು ಕರುಗಳು ಚೆನ್ನಾಗೇ ಇರು ನೋಡ್ಕೊತೀನಿ ನೋಡ್ಕೋಬೇಕು ಅನ್ನೋದೆ ಆಸೆ ಅವಕಾಶ ಸಿಕ್ಕರೆ ನೋಡ್ಕೋತೀನಿ ಚೆನ್ನಾಗೆ ನೋಡ್ಕೋತೀನಿ ಅಮ್ಮ ಅಮ್ಮಮ್ಮ ಹೇಗೆ ನೋಡ್ಕೋತಾರೊ ಹಾಗೆ ನೋಡ್ಕೋತಾ ಇರ್ತೀನಿ ಅಮ್ಮಮ್ಮನ್ನ ಇವಾಗಲೂ ಹೋದರೆ ಅಮ್ಮಮ್ಮನ್ನ ನೋಡ್ತೀನಿ ಅಲ್ಲಾ ಹಾಲು ಕರೆಯೊದಾಗಿರ್ಬೋದು ಮಜ್ಜಿಗೆ ಮಾಡೋದು ತುಪ್ಪ ಮಾಡೋದು ಎಲ್ಲವು ಹಸುವಿಂದಲೇ ಹಸುನ ಗೋಮಾತಾ ಅಂತೀವಿ ಪೂಜಿಸ್ಬೇಕು ಅವುದ್ರಲೆಲ್ಲ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಅವು ಹಿಂಸೆ ಮಾಡಬಾರ್ದು ಸಾಯಿಸಬಾರ್ದು ಹೊಡಿಬಾರ್ದು ಅಂತ ನಮಗೆ ಬುದ್ಧಿ ಹೇಳಿ ಹಸು ಕರುಗಳಂದ್ರೆ ಪ್ರೀತಿ ಬರೊಂಗೆ ಅಮ್ಮಮ್ಮ ಮಾಡ್ತಿದ್ದರು ಈಗ್ಲು ಅದೇ ಅಟ್ಯಾಚ್ಮೆಂಟಿದೆ ಕರುಗಳಂದರೆ ತುಂಬ ಮುಖ್ಯ ಹಸು ಕರುಗಳು ಆರೋಗ್ಯ ಚೆನ್ನಾಗಿ ನೋಡ್ಕೊತಿದ್ದೀರ ಅಮ್ಮಮ್ಮ ನಾವು ಹಾಗೆ ನೋಡ್ಕೊಬೇಕು ಅನ್ನೋದೆ ನನ್ನಾಸೆ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ನಾಳೆ ನನಗೆ ಬಿಸ್ನೆಸ್ ಫೀಲ್ಡ್ ಬಂತಂತಂರೆ ಮಿಲ್ಕ್ ಡೈರಿ ಹಾಲಿನ ಡೈರಿ ಹಾಕಬೇಕು ಅಂತ ಹಾಕಿದರೇ ಹಸು ಕರುಗಳು ಬೇಕಲ್ವಾ ಸುರಕ್ಷವಾಗಿ ಫಸ್ಟ್ ನೋಡ್ಕೊಳ್ಳೋದಿತ್ತಂದ್ರೇ ಹಾಲಿನ ಡೈರಿ ಎಲ್ಲ ಆಗುತ್ತೆ ಸೋ ನೋಡೋಣ